ಹಾಂ ಇವತ್ತು ಏನೇನು ತರ್ಸಿದೆ ರೀ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ

ಹಾಂ ಹ್ಞೂ ಹ್ಞೂ

ಅಲ್ರಿ ಕಡ್ಮೆ ರೇಟ್ ಇರಬೇಕು ಕ್ವಾಂಟಿಟಿ ಚಲೊಗ್ ಇರಬೇಕು ಅಂಥದ್ದು ಯಾವುದೈತಿ ಹೇಳ್ರಿ ಯಾಕಂದರೆ ಮೊನ್ನೇ ಹಾಲು ಕೊಟ್ಟು ಕಳ್ಸಿದ್ರಾ ಆ ಹಾಲೆಲ್ಲ ಒಡ್ದೆ ಹೋಗ್ಬಿಟ್ವು ಒನ್ ಸ್ವಲ್ಪ್ ನೀವು ಆವತ್ತಿಂದು ಅವತ್ತೇ ಕಳಿಸ್ಬೇಕಲ ಸ್ಟಾಕಿರೋದ್ ಕಳ್ಸೋಕ್ ಹೋಗ್ಬೆಡ್ರಿ ಅಲ್ಲ ಹೌದು ಮತ್ತು ಕಾಲ್ ಮಾಡಿದ್ರೆ ನೀವು ರಿಸೀವ್ ಮಾಡಲಿಲ್ಲ ಮತ್ತು ಅದು ವೇಸ್ಟ್ ಆಯ್ತು ನೋಡ್ರಿ ನಮ್ಗೆ ಇಲ್ಲ ಆದ್ರು ಹ್ಞೂ ಕಸ್ಟಮರು ಮತ್ತು ರಿಸೀವ್ ಮಾಡ್ಬೇಕು ಅಲ್ಲ ಆಮೇಲೆ ಈಗ ಇವು ಚೀಸ್ ಬಟರ್ ಅವು ಪನ್ನೀರು ಅದೆಲ್ಲ ತರಿಸ್ತೀರಾ ಫ್ರೆಶ್ ಇದ್ರೆ ಅಷ್ಟೇ ಹೇಳ್ರಿ ಫ್ರೆಶ್ ಐತ್ರೀ ಹೌದಾ ಇದು ಪನ್ನೀರು ಹಾಂ ಅದಕ್ಕೆ ಮತ್ತು ಯಾವಾಗಲು ರೆಗ್ಯೂಲರ್ ತಗೊಂಡು ಹೋಗ್ತೀವಿ ನಾವು ಅವತ್ತಿಂದು ಐಟಮ್ ಅಷ್ಟೇ ಕಳಿಸ್ರೀ ನಮ್ಗೆ ಸ್ಟಾಕಿಂದು ಬೇಡ ಹಾಂ ಪನ್ನೀರು ಎಷ್ಟು ಅರ್ಧ ಕೆ ಜಿದು ಐತಿ ರೀ ಕೆಜಿ ಐತ ಹಾಂ ಹೌದ ಹಾಂ ಸರಿ ತೊಗೊಳಿ ರೀ ಐತ ಹ್ಞೂ ಓಕೆ ಓಕೆ ಓಕೆ ಹ್ಞೂ